ಹೌದು ರೀ ದಿವ್ಯ ಮ್ಯೂಸಿಷಿಯನ್ ಮಾತಾಡ್ತಿದ್ದಿರಿ ನೀವು ಯಾರು ಹೋ ಸರ್ ಕುನ ಇಡ್ದ್ರಿ ಸರ್ ಹೇಳ್ರಿ ಸರ್ ಹೆಂಗೆ ರೀ ಸರ್ ಯವಾಗ ರೀ ಸರ್ ಯವಾಗ ಪ್ಲ್ಯಾನ್ ಮಾಡರ್ಲತಿರಿ ಸರ್ ಇಂಡಿವಿಜುವಲಾಗೀ ನಾ ಒಬ್ಬಾಕಿನೇ ಅದ್ರಾಗ ಭಾಗವಹಿಸ್ಬೇಕು ಅಂತಿರಿ ಏನು ಅದು ಟೀಮಾಗ ಇನೊಬ್ರು ಬೇಕು ಅಂತಿರಿ ನಂಬಲ್ಲಿಂದ ಟೀಮ್ ಅದ ಮತ್ತೆ ನೀವು ಟೀಮ್ ಹ ಟೀಮ್ ಬಿ ಅದ ನೀವು ಟೀಮ್ ಅಂದಿರಿ ಅಂದ್ರ ನಾವು ಎಲ್ಲರು ಬರ್ತೆವು ಇಲ್ಲಾ ಒಬ್ಬಾಕಿ ಜಸ್ಟ್ ನಂದು ವೈಝ್ ಮಾತ್ರ ಬೇಕು ಅಂದಿರ ಅಂದ್ರಾ ನಾ ಬರ್ತಿನಿ ಅಂತಿರಿ ನಮ್ಮ ಟೀಮ್ನ ನಾವು ಹತ್ತು ಮಂದಿ ಇದ್ದೇವೆ ರೀ ಸರ್ ನಾವು ನೋಡ್ರಿ ಸರ್ ಇಲ್ಲಿ ಕಾಲೇಜಸ್ನಗ ಏನ್ ಬಿ ಇವೆಂಟ್ಸ್ ನಡಿತಾ ಇರ್ತವ ಅಲ್ಲಿ ಕರಿತ ಇರ್ತಾರೆ ನಮಗೆ ಹಾಂ

ಈಗ ಇಂಡಿವಿಜುವಲ್ಲಾಗಿ ಕರ್ದ್ರೆ ಬೇರೆ ಇರ್ತದ ರೀ ರೊಕ್ಕ ಮತ್ತನೆ ಟೀಮಾಗಿ ಕರ್ದ್ರೆ ಬೇರೆ ಇರ್ತದ ಹಾಂ ನಾವು ಎಲ್ಲೊರಿಗಿ ನನಗೆ ಇಂಡಿವಿಜುವಲಾಗ್ ಕರ್ದಿರ ಅಂದ್ರ ಫೋರ್ಟಿ ತೌಝಂಡ್ ತನಾ ಬರ್ತದ ರೀ ಟೀಮಾಗಿ ಹೋದೇವೆ ಅಂದ್ರ ಒಂದು ಐವತ್ತು ಹಂಗೆ ಆಯ್ತದ ಹಾಂ ರೀ ನಮ್ಮ ಟೀಮ್ನಾಗ್ ಹತ್ತು ಜನ ಇದ್ದೇವೆ ರೀ ಹಾಂ ರೀ ಇಲ್ಲಿ ಕಾಲೇಜ್ನಾಗ ಮಾಡಿದ್ದೇವೆ ರೀ ಸರ್ ನಾವೆಲ್ಲ ಮಾತಿನ ಓದಿನವ್ರು ಇದ್ದೆವೆ ರೀ ಸರ್ ಹಾಂ ರೀ ಬೇರೆ ಬೇರೆ ಕಾಲೇಜಸ್ನಾಗ ಬಿ ಎಲ್ಲ ನಮಗೆ ಕರ್ದಿದ್ದುರ್ ರೀ ಅವ್ರ ಬಲ್ ಎಲ್ಲಾ ಆ್ಯನುವಲ್ ಡೇ ಅದೆಲ್ಲ ಇದ್ದಾಗ ಎಲ್ಲ ನಾವು ಹೋಗಿ ಮಾಡಿದ್ದೇವೆ ರೀ ಹಾಂ ರೀ ಹಾಂ ರೀ ಸರ್ ಇಂಟ್ರೆಸ್ಟ್ ಅದ ರೀ ಸರ್ ನಾವಿಲ್ಲಿ ನರಸಿಂಹ ಜನ್ನ ಬಲ್ ಇರ್ತೆವೆ ರೀ ಸರ್ ಹಾಂ ರೀ ಟಿ ಡಿ ಪಿ ಕಾಲ್ನಿ ಅದೇನೆ ರೀ ಅಲ್ಲಿ ಬರ್ಬೇಕು ರೀ ಹಾಂ ಅಲ್ಲೆಲ್ಲಿ ಬರ್ತದ ರೀ ಟಿ ಡಿ ಪಿ ಕಾಲ್ನಿನಾಗ ಎಲ್ಲಿ ಬರಬೇಕು ನಾವು ಹಂಗೆ ರೀ ಇವಾಗ ಮಾಡ್ಬೇಕು ಅಂತಿರಿ ಸರ್ ಮತ್ತು ಇದು ರೆಕಾರ್ಡಿಂಗು ಯಾವಾಗ ಬರ್ಬೇಕು ನಾವು ನಾಳೆ ನಾಳೆ ಎಷ್ಟೊತ್ತಿಗೆ ರೀ ಹಾಂ ಇದ್ರ ಪಾದ ಆರು ಗಂಟೆಕ್ ಬಂದ್ರೆ ನೆಡಿತದೆ ರೀ ಆರ್ ಗ ಹಾಂ ಆರು ಗಂಟೆ ನಡಿತದೆ ರೀ ಹಾಂ ರೀ ಸರ್ ಹಾಂ ಇಲ್ಲಿ ಬರ್ಬೇಕು ರೀ ಏನು ಭಕ್ತಿ ಬಂದರೆ ನಡಿತದೆ ರೀ ಹಾಂ ಎಲ್ಲೊರಿಗೆ ಕರ್ಕೊಂಬರ್ತ್ರ್ ರೀ ಹಾಂ ರೀ ಹಾಂ ರೀ ಸರ್